ನಮಸ್ತೆ ಮ್ಯಾಮ್ ನಾವು ಶಿವಮೊಗ್ಗದಿಂದ ಬಂದಿದ್ದು ನನ್ನ ಮಗಳು ಈಗಷ್ಟೇ ಹತ್ತನೇ ಕ್ಲಾಸ್ ಮುಗಿಸಿದಳು ಅವಳನ್ನ ಬೇರೆ ಕಡೆ ಎಲ್ಲಾದರೂ ಓದಕ್ಕೆ ಹಾಕಬೇಕು ಅಂತ ನೋಡ್ತಾ ಇದ್ವಿ ಆಗ ನಮ್ಮ ಪರಿಚಯದವರೊಬ್ಬರು ಚಿತ್ರದುರ್ಗದಲ್ಲಿರೊ ಸ್ಕೂಲ್ ತುಂಬ ಚಂದ ಇದೆ ಅಂತ ಹೇಳಿದರು ಪಿ ಯುಗೆ ಅದಕ್ಕೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಬಂದಿದ್ವಿ ನಿಮ್ಮದು ಸ್ಕೂಲ್ ಬಗ್ಗೆ ಸ್ವಲ್ಪ ಹೇಳ್ತೀರಾ

ಹಾಂ ಮ್ಯಾಮ್ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಮ್ಯಾಮ್ ವಿಜ್ಞಾನದಲ್ಲಿ ಯಾವ ಯಾವ್ದು ಇದೆ ಮ್ಯಾಮ್ ಇದರಲ್ಲಿ ಯಾವುದು ತಗೊಂಡ್ರೆ ಯಾವ್ದಕ್ಕೆ ಹೋಗಬಹುದು ಮ್ಯಾಮ್ ಹಾಂ ಮ್ಯಾಮ್ ಈ ವಸತಿಯೆಲ್ಲ ಹೇಗೆ ಮ್ಯಾಮ್

ಊಟ ತಿಂಡಿ ಬರೀ ಸಸ್ಯಾಹಾರ ಮಾತ್ರನಾ ಮ್ಯಾಮ್ ಮತ್ತೆ ಯಾವ್ಯಾವ ಥರ ತಿಂಡಿ ಮಾಡ್ತೀರಿ ಮ್ಯಾಮ್ ಈ ಶಿವಮೊಗ್ಗದ ಸೈಡೆಲ್ಲ ಮಾಡ್ತಾರಲ್ಲ ಆ ಥರದ್ದು ಎಲ್ಲ ಮಾಡ್ತೀರಾ ಅಡುಗೆನ ಮಲೆನಾಡಿಂದು ಹಾಂ ಮ್ಯಾಮ್ ಮತ್ತೆ ಅಲ್ಲಿ ಹಾಸ್ಟೆಲ್ನೆಲ್ಲ ನೋಡ್ಕೊಳ್ಳೋರೆಲ್ಲ ಯಾರು ಮ್ಯಾಮ್ ಅಂದರೆ ಹುಡುಗರು ಹುಡುಗಿಯರು ಆ ಥರ ಹೇಗೆ ನೋಡ್ಕೊಂತಾರೆ ಅಂದರೆ ಹುಡುಗಿಯರಿಗೆ ಹೆಂಗಸರೇ ಇರ್ತಾರಾ

ಹಾಂ ಮ್ಯಾಮ್ ಮತ್ತೆ ಸ್ಕೂಲ್ ಎಲ್ಲ ಎಷ್ಟು ಗಂಟೆಗೆ ಬಿಡ್ತಾರೆ

ಓದಕ್ಕೆ ಸಮಯ ರಾತ್ರಿ ಊಟದ ಸಮಯ ಹಾಂ ಮ್ಯಾಮ್ ಮ್ಯಾಮ್ ಮತ್ತೆ ಬೇರೆ ಯಾವುದಾದ್ರೂ ಚಟುವಟಿಕೆ ಅಂತ ಇದೆಯಾ ಯೋಗ ಅಂಥದ್ದು ಯಾವುದಾದ್ರೂ ಯಾವ ಗಂಟೆಯಲ್ಲಿರತ್ತದು ಸಮಯ ಹಾಂ ಮ್ಯಾಮ್ ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು ಇದೇ ಸಮಯಕ್ಕೆ ಏಳಬೇಕು ಅಂತ ಏನಾದರೂ ಇದೆಯಾ ಹಾಂ ಮ್ಯಾಮ್ ಮತ್ತೆ ಸ್ಕೂಲಲ್ಲಿ ಲ್ಯಾಬ್ ಎಂತ ಅದು ಯಾವ ಸಮಯದಲ್ಲಿ ಇರತ್ತೆ ಹಾಂ ಮ್ಯಾಮ್ ಅವರಿಗೆ ಮನೆಗೆಲ್ಲ ಹೇಗೆ ಕರ್ಕೊಂಡು ಬರೋದು ನಾವೇ ಬಂದು ಕರ್ಕೊಂಡು ಬರಬೇಕಾ ಅಥವಾ ಅವರಾಗೇ ಬರ್ಬೋದಾ ಸರಿ ಮೇಡಮ್ ಈಗ ನಾನು ಸೇರಿಸಬೇಕೆಂದರೆ ಏನು ಮಾಡಬೇಕು ಇದೇ ಸ್ಕೂಲಿಗೆ ಸೇರಿಸಬೇಕು ಅಂದರೆ ನಾನು ಏನು ಮಾಡಬೇಕು ಹಾಂ ಸರಿ ಮೇಡಮ್ ನಾನು ತಗೊಂಡು ಹೋಗಿರ್ತೀನಿ ನಾಳೆ ಬರ್ತೀನಿ ಮತ್ತೆ ಆಯಿತು ಮೇಡಮ್ ಕರೆ ಮಾಡ್ತೀನಿ ಬೇಕು ಅಂದರೆ ಧನ್ಯವಾದ ಮ್ಯಾಮ್